ಈಗ ಯಾವುದೇ ಒಂದು ಕೆಲಸ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿ ಒಂದು ಉತ್ತಮವಾದ ವ್ಯಕ್ತಿಗಳು ನಮ್ಗೆ ಸಿಗ್ತಾರೆ ಮತ್ತು ನಮ್ಮ ನಮ್ಮನ್ನು ಟೀಕೆಗೊಳಪಡಿಸುವ ವ್ಯಕ್ತಿಗಳು ಸಿಗ್ತಾರೆ ಈ ಒಂದು ಉದ್ಯೋಗದಲ್ಲಿ ಈ ಟೀಕೆ ಒಳಪಡಿಸುವ ಒಂದು ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಏನೋ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಅದು ಅವರ ಕೈಲಿ ನೋಡಕ್ಕೆ ಆಗಲ್ಲ ಎಲ್ಲಿ ಇವರು ನಮಗಿಂತ ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಗುಡ್ ಫಫಾಮೆನ್ಸ್ ನೀಡಿ ತುಂಬ ಮೇಲೆಗೆ ಹೋಗ್ಬಿಡ್ತಾರೊ ಆವಾಗ ನೀವು ನಮಗಿಂತ ಒಂದು ಒಳ್ಳೆಯ ಪೊಸಿಷನ್ಗೆ ಹೋಗಿ ಬಿಡ್ತಾರೋ ಅನ್ನೋ ವ್ಯಕ್ತಿಗಳೇ ತುಂಬ ನಾನು ನೋ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲೇ ನಾನು ನೋಡ್ತಾ ಇರೋದು ಕೂಡ ಅದೇ ಆಗಿದೆ ಎಲ್ಲಿ ಇವಳು ಮೇಲೆ ಹೋಗ್ಬಿಡ್ತಾಳೋ ಎಲ್ಲಿ ಇವಳು ಒನ್ ನಮ್ಮ ಉತ್ತಮ ಅವ್ಳು ನಮಗಿಂತ ಅವ್ಳು ಉತ್ತಮ ಆಗ್ಬಿಡ್ತಾಳೋ ಅನ್ನೋ ಒಂದು ತುಂಬ ಜನ ಇದ್ದಾರೆ ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದರೂ ಸಹ ಅವ್ರು ಏನು ಅಂತಾರಂದರೆ ಯಾವಾಗಲೂ ನೆಗೆಟಿವ್ ಮಾತಾಡೋದು ನೀನು ನಿನಗೇನೂ ಬರಲ್ಲ ನಿನಗೇನೂ ಬರಲ್ಲ ಸುಮ್ಮನೆ ಮಾಡ್ತೀಯ ಸ್ಕೋಪ್ ಮಾ ಈ ಥರ ಎಲ್ಲ ತುಂಬ ಮಾತುಗಳ್ನ ಕೇಳಿ ಪಟ್ಟಿದ್ದೀನಿ ನಾನು ತುಂಬ ಕೇಳ ಪಟ್ಟಿದ್ದೀನಿ ಆವಾಗ ನಾವು ಏನು ಅನ್ಸ್ಬಿಡುತ್ತಂದ್ರೆ ಎಲ್ಲೋ ಒಂದು ಕಡೆ ನಮ್ಗುನೂ ನಾನು ಮಾಡ್ತಾ ಇರೊದೇನಾರ ರಾಂಗಾ ನಾನು ಮ್ ನಾನು ಸರಿಯಾಗಿ ಮಾಡ್ತಿಲ್ವ ಅನ್ನೋದು ನಮಗೆ ಆ ಥರ ಯೋಚನೆ ಆಗ್ಬಿಡತ್ತೆ ಸೊ ನಿ ನಾ ಫಸ್ಟ್ ಆಪ್ ಆಲ್ ನಾವೇನು ಥಿಂಕ್ ಮಾಡ್ಬೇಕಂದ್ರೆ ನಾನು ಮಾಡ್ತಾ ಇರೋದು ಕರೆಕ್ಟಾ ಅದರ ಮುಂದೆ ನನಗೆ ಒಂದು ಭವಿಷ್ಯ ಇದೆಯಾ ಅದರಿಂದ ನನ್ಗೆ ಭವಿಷ್ಯ ಇದೆಯಾ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಾ ನಾ ಈ ಥರ ನಾವು ಥಿಂಕ್ ಮಾಡಿಕೊಂಡು ನಾವು ಮುಂದೆ ನಮ್ಮ ಗುರಿ ಮುಟ್ಟೊದ್ರ ಕಡೆನೆ ಯೋಚನೆ ಮಾಡಬೇಕು ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ರೂ ಎಂಥ ಒಂದು ಸ್ಥಳದಲ್ಲಾದರೂ ಸಹ ನಮ್ಮ ಕಾಲು ಎಳಿಯೊವ್ರು ಇದ್ದೇ ಇರ್ತಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅವರು ಏನಾದರೂ ಅನ್ಕೊಳ್ಳಿ ಅವ್ರು ಓಕೆ ಆಯಿತು ಆಯಿತು ಅಂತ ಅನ್ಕೊಂಡೇ ಅವರನ್ನ ಕಾಲು ಎಳಿಯವ್ರು ಯಾವಾಗಲೂ ನಮ್ಮ ಹಿಂದೆ ಇರ್ತಾರೆ ಓಕೆನಾ ಓಕೆ ಓಕೆ ಆಯಿತು ಅವ್ರು ಏನು ಹೇಳಿದರೂ ಎದರು ಉತ್ತರ ಕೊಡ್ದಿರ ಹ್ಞೂ ಸರಿ ಓಕೆ ಅನ್ಕೊಂಡು ನಾವು ಮುಂದೆ ನಮ್ಮ ಒಂದು ಪೊಸಿಟಿವ್ ಥಿಂಕಿಂಗ್ ಏನು ಇರುತ್ತೊ ಅದನ್ನು ಥಿಂಕ್ ಮಾಡಿಕೊಂಡು ನಮ್ಮ ಕೆಲಸ ನಮ್ದು ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಮುಂದೆ ಹೋಗೋದಾದ್ರೆ ಮಾತ್ರ ನಮಗೆ ಒಂದು ಉತ್ತಮವಾದ ಒಂದು ಜೀವನ ಇದೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾವುದೇ ಕಾರಣಕ್ಕೂ ಸಹ ನಾವು ಒಂದು ನೆಗೆಟಿವ್ ಪೀಪಲ್ಸ್ ಏನಿರ್ತಾರೊ ಅವರ ಬಗ್ಗೆ ನಾವು ಯೋಚನೆ ಮಾಡ್ಬಾರ್ದು ಏನಿದ್ದರೂ ನಮ್ಮ ಪೊಸಿಟಿವ್ ಯಾರು ಏನು ನಮ್ಗೆ ಪೊಸಿಟಿವ್ ಎನರ್ಜಿ ಯಾರು ಕೊಡ್ತಾರೊ ಅವರ ಬಗ್ಗೆ ಥಿಂಕ್ ಮಾಡಿಕೊಂಡು ಮುಂದೆ ನಮ್ಮ ಗುರಿ ಏನಿದೆ ನಾವು ಏನು ಮಾಡ್ಬೇಕು ಅನ್ಕೊಂಡು ಬಂದಿದ್ದೀವಿ ನಾನೇನು ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ